ಹಲೋ ಹಲೋ ನಮಸ್ತೆ ಹಾಂ ಹೇಳಿ ಏ ಓಕೇ ಓಕೆ ಓಕೆ ನಮ್ಮ ಡೆಕೊರೇಷನ್ ಪ್ಲಾನಿಂಗ್ ಏನಂಗೆ ಹೆಂಗಿದೆ ಅಂದರೆ ಮೇಡಮ್ ಬಜೆಟ್ಟು ನಿಮ್ಗೆ ಎಷ್ಟರೊಳಗಡೆ ಬೇಕು ಫೈ ಲ್ಯಾಕ್ ಓಕೆ ಓಕೆ ಓಕೆ ಮತ್ತು ಇಲ್ಲಿ ನಾವು ಫೋಟೋಸ್ ಎಲ್ಲ ಕಳಿಸ್ತೀವಿ ನಿಮ್ಮ ವಾಟ್ಸ್ಆ್ಯಪ್ ನಂಬರ್ ಸೆಂಡ್ ಮಾಡಿ ನಾವು ಫೋಟೋ ಸೆಂಡ್ ಮಾಡ್ತೀವಿ ಬಜೆಟ್ ನೀವು ಫೈ ಲ್ಯಾಕ್ ಒಳಗೆ ಕೇಳ್ತಾ ಇದ್ದೀರ ಫೈಯ್ ಲ್ಯಾಕ್ ಒಳಗಡೆ ನಾವು ಬ್ರೈಡಲ್ದು ಏನಿದೆ ಅದನ್ನ ನೋಡಿ ಮಾಡಿಕೊಡ್ತೀವಿ ಡೆಕೋರೇಷನು ಹೊರಗಡೆ ಆಗಲಿ ಮತ್ತು ಸ್ಟೇಜ್ ಆಗಲಿ ನೀಟ್ ಫಿನಿಶಿಂಗ್ ಮಾಡಿಕೊಡ್ತೀವಿ ಮತ್ತು ಹೈ ಡೆಕೊರೇಟಾಗಿರುತ್ತೆ ಫ್ಲವರು ರೆಡ್ ಆ್ಯಂಡ್ ವೈಟು ಶೋವಿಂಗ್ದಾಗಿ ನಿಮಗೆ ಡೆಕೊರೇಷನ್ನ ನಾವು ತುಂಬ ಚೆನ್ನಾಗಿ ಮಾಡಿಕೊಡ್ತೀವಿ ನೀವು ವಾಟ್ಸ್ಆ್ಯಪ್ ನಂಬರ್ ಸೆಂಡ್ ಮಾಡಿ ಮೇಡಮ್ ನಾವು ನಿಮಗೆ ವಾಟ್ಸ್ಆ್ಯಪ್ಗೆ ನಿಮ್ಮ ಫೋಟೋಸ್ನ ಏನೇನು ಡೆಕೋರೇಷನ್ದು ಏನು ಐಡಿಯಾಸ್ ಇದೆ ಆ ಫೋಟೋಸ್ನ ನಾನು ಸೆಂಡ್ ಮಾಡ್ತೀನಿ ಓಕೆನಾ ಓಕೆ ಓಕೆ ಓಕೆ ಮೇಡಮ್ ಮಾಡಿಕೊಡ್ತೀವಿ ಬೆಳಿಗ್ಗೆ ನೈನ್ ಟು ನೈನಿಂದನೇ ಸ್ಟಾರ್ಟ್ ಮಾಡ್ತೀವಿ ನಿಮಗೆ ಡೆಕೊರೇಷನೆಲ್ಲ ಚೆನ್ನಾಗಿ ಮಾಡಿಕೊಡ್ತೀವಿ ಹಾಂ ಇನ್ವಿಟೇಶನ್ ಸೆಂಡ್ ಮಾಡಿ ಮೇಡಮ್ ವಾಟ್ಸ್ಆ್ಯಪ್ಗೆ ಇನ್ವಿಟೇಶನ್ ಸೆಂಡ್ ಮಾಡಿ ನಾವು ಡೇಟ್ ಡೇಟ್ನ ಕ್ಲಾರಿಫೈ ತೊಗೊಳೋದಕ್ಕೆ ಮತ್ತು ನಮ್ಮ ಹುಡುಗ್ರುಗಳು ಬರ್ತಾರೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ನಾವು ಮೇಯ್ನ್ ಇಂಚಾರ್ಜ್ ಆಗಿರೋದರಿಂದ ನಮ್ಮ ಅಸಿಸ್ಟೆಂಟ್ಗಳು ಬಂದು ನಿಮ್ಮ ಜೊತೆ ಮಾತಾಡ್ತಾರೆ ಮಾತಾಡಿಬಿಟ್ಟು ನಿಮಗೆ ಹೇಳ್ತಾರೆ ಹಾಂ ಮೇಡಮ್ ಆದರೆ ನಿಮಗೆ ಅದು ಅದು ಓಕೆ ನಿಮಗೆ ಮೇಕಪ್ಪಿಂದಾಗಲಿ ನಿಮಗೆ ಅದು ಪ್ರತಿಯೊಂದು ಮೇಯ್ನ್ ಇರೋದನ್ನೆಲ್ಲ ನೋಡಿಬಿಟ್ಟು ನಿಮಗೆ ಬಜೆಟ್ಟಿಗೆ ತಕ್ಕಂಗೆ ಹಾಕ್ಕೊಡ್ತೀವಿ ಬಟ್ ಫೈಯ್ ಲ್ಯಾಕೇ ಅಂತ ಹೇಳೋಕ್ಕಾಗಲ್ಲ ಅದ್ರ ಮೇಲೂ ಆಗ್ಬೌದು ಒಂದು ಫಿಫ್ಟಿ ತೌಸೆಂಡ್ ಅದ್ರ ಮೇಲೂ ಆಗ್ಬೌದು ಆದ್ರೂ ಅದರೊಳ್ಗಡೆ ಮಾಡ್ಕೊಡೋಕ್ಕೆ ನಾವು ಟ್ರೈ ಮಾಡ್ಕೊಡ್ತೀವಿ ಮೇಡಮ್ ಓಕೆ ಓಕೆ ಮೇಡಮ್ ಓಕೆ ಓಕೆ ಓಕೆ ಮೇಡಮ್ ತ್ಯಾಂಕ್ ಯು ತ್ಯಾಂಕ್ ಯು ಮೇಡಮ್